ನಮ್ಮ ಶಾಲೆ ಮತ್ತು ಕಾಲೇಜುಗಳಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥ ಭಾರತ ವಿಜ್ಞಾನಿ ಯಾರು ಅಂತಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಇವರನ್ನು ಕ್ಷಿಪಣಿಗಳ ಪಿತಾಮಹ ಅಂತ ಕರಿತಾರೆ ಇವರು ತುಂಬ ಅಂದರೆ ಒಬ್ಬ ಒಳ್ ಒಳ್ಳೇ ವಿಜ್ಞಾನಿ ತುಂಬ ಅದ್ಭುತವಾದ ವಿಜ್ಞಾನಿ ಅಂತ ಹೇಳ್ಬೌದು ಇವರಲ್ಲಿ ಅಂದರೆ ಈಗ ಬರಿ ಪಾಠ ಮಾಡಬೇಕಾದ್ರೆ ಶಿಕ್ಷಕರು ಇದೇ ರೀತಿ ಪಾಠ ಮಾಡಿದ್ರು ಹೀಗೆ ಹಕ್ಕಿ ಹಾರ್ತಾಯಿತ್ತು ಹಕ್ಕಿ ಹೋಗ್ತಾಯಿತ್ತು ಅಂತಂದರೆ ಯಾವ ಮಕ್ಕಳಿಗು ಗೊತ್ತಾಗ್ತ ಇರಲಿಲ್ಲ ಅದೇ ರೀತಿ ಅಬ್ದುಲ್ ಕಲಾಂ ಅವ್ರಿಗು ಕೂಡ ಗೊತ್ತಾಗಿರಲಿಲ್ಲ ಒಂದು ಸತಿ ಶಾಲೆ ಬಿಟ್ಟು ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಅವ್ರ ಸಾರ್ ಹೇಳ್ತಿರ್ತಾರಂತೆ ಹಕ್ಕಿಗಳ್ ಅಂದರೆ ಹಿಂಗೆ ಹಾರ್ತಿರ್ತವೆ ಹಿಂಗೆ ಹೋಗ್ತಿರ್ತವೆ ಅವುಗಳ್ಗೆ ಎರಡು ರೆಕ್ಕೆ ಇರ್ತವೆ ಅಂತ ಹೇಳಬೇಕಾದ್ರೆ ಕ್ಷಿಪಣಿಗಳ ಪಿತಾಮಹ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಆವ್ರಿಗೆ ಏನೂ ಅರ್ಥ ಆಗಿರಲ್ವಂತೆ ಅವ್ರು ಕೇಳ್ತಾರಂತೆ ಹಕ್ಕಿಗಳಂದ್ರೆ ಸರ್ ನಮ್ಗೆ ಒಂದುಸರಿ ನಿಜವಾಗ್ಲೂ ತೋರಿಸಿ ಅಂತ ಆಗ ಅಲ್ಲಿರ್ತಕ್ಕಂಥ ಸಾರ್ ಕರ್ಕೊಂಡೋಗಿ ತೋರಿಸ್ತಾರಂತೆ ಹಕ್ಕಿಗಳಂದ್ರೆ ಹಿಂಗೆ ಹಾರುತಿದ್ವು ಈಗ ಅಲ್ಲಿದೆ ನೋಡು ಹಕ್ಕಿ ಅಂತ ಆಗ ಹಕ್ಕಿ ಯಾವ ರೀತಿ ಹಾರ್ತಾ ಇದೆ ಅನ್ನೋದನ್ ನೋಡಿ ಕ್ಷಿಪಣಿನ ಕಂಡಿಡ್ದ ಅಂತ ನಮ್ಮ ಸಾರ್ ನಮ್ಗೆ ಹೇಳಿದರು ಅದಕ್ಕೋಸ್ಕರ ಆವತ್ತು ನಿಜವಾಗಲೂ ಆ ಶಿಕ್ಷಕನ ಶ್ರಮ ಏನಿದೆ ಅಲ್ಲ ಆ ಶ್ರಮ ಶಿಕ್ಷ ಕ್ಷಿಪಣಿ ಕಂಡಿಡಿಲಿಕ್ಕೆ ಕಾರಣ ಆಯಿತು ಕ್ಷಿಪಣಿಗಳ ಪಿತಾಮಹ ಆಗಲಿಕ್ಕೆ ಕಾರಣ ಆಯಿತು ಅಂತ ನಮ್ಮ ಸಾರ್ ನಮಗೆ ಹೇಳ್ತಾಯಿದ್ರು ಅದಾದಮೇಲೆ ನಾವು ಭಾರತೀಯರು ತುಂಬ ಗರ್ವಪಡ್ಬೇಕು ಗರ್ವ ಪಡುವಂಥ ವ್ಯಕ್ತಿ ಯಾರು ಅಂತಂದರೆ ನಾವು ಯಾವಿದಕ್ಕೆ ಗರ್ವ ಪಡ್ತಿವಂದರೆ ಆರ್ಯಭಟ ಇಡೀ ದೇಶಕ್ಕೆ ಸೊನ್ನೆಯನ್ನು ತಿಳಿಸಿಕೊಟ್ಟ ಇಡೀ ಏಷ್ಯ ಇಡೀ ಪ್ರಪಂಚಕ್ಕೆ ಸೊನ್ನೆಯನ್ನು ತಿಳಿಸಿಕೊಟ್ಟಂತಹ ದೇಶ ನಮ್ಮ ಭಾರತ ದೇಶ ಅಂತ ಇವತ್ತು ಹೇಳ್ಕೊಳ್ತಾ ಇದೀವಿ ಅಂತಂದರೆ ಅದಕ್ಕೆ ಆ ಆರ್ಯಭಟ ಕಾರಣ ಸೊನ್ನೆ ಇಲ್ಲಾಂತಂದರೆ ಎಲ್ಲ ಪದಗಳು ಎಲ್ಲ ಅಂಕಿ ಅಂಶಗಳು ವ್ಯರ್ಥ ಈಗ ಹತ್ತು ಹತ್ತು ಆದ್ಮೇಲೆ ಏನು ಬರುತ್ತೆ ಹನ್ನೊಂದು ಜೀರೋಗೆ ಹತ್ತು ಆದಮೇಲೆ ಹನ್ನೊಂದು ಬರುತ್ತೆ ಬಟ್ ಹತ್ತು ಅಂತ ಬರಿಯೋಕ್ ಸೊನ್ನೆ ಬೇಕಲ್ವ ಒಂದು ಕೋಟಿ ಲಕ್ಷ ಇದು ಎಲ್ಲವುದಕ್ಕು ಸೊನ್ನೆ ತುಂಬಾ ಪ್ರಾಮುಖ್ಯತೆ ಪಡ್ಕೋಳುತ್ತೆ ಅಂತಹ ಪ್ರಾಮುಖ್ಯತೆಯನ್ ಪಡ್ಕೊಳ್ವಂಥ ಸೊನ್ನೆಯನ್ನು ಕೊಟ್ಟ ದೇಶ ನನ್ನ ಭಾರತ ದೇಶ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ ಅದಾದಮೇಲೆ ಇನ್ನು ಹಲ್ವಾರು ವಿಜ್ಞಾನಿಗಳು ಇದಾರೆ ಆಮೇಲೆ ಟಿ ವಿ ಎಲಕ್ಸಾಂಡರ್ ಟಿ ವಿ ಕಂಡು ಹಿಡ್ದೋನ್ ಆಗಿರ್ಬೌದು ರೇಡಿಯೋ ಕಂಡು ಹಿಡ್ದೋರ್ ಆಗಿರ್ಬೌದು ಮೊಬೈಲೂ ಹಿಂಗೆ ಬಾ ಹಲವಾರು ವಿಷಯಗಳನ್ನು ನಾವು ನಮ್ಮ ಶಿಕ್ಷಕರಿಂದ ತಿಳಿತಿವಿ ಹಲ್ವಾರು ವಿಜ್ಞಾನಿಗಳಿದಾರೆ ತಂತ್ರಜ್ಞಾನಿಗಳಿದಾರೆ ಅದರಲ್ಲಿ ನನ್ನ ನೆಚ್ಚಿನ ವಿಜ್ಞಾನಿ ಅಂತ ಹೇಳಿದ್ರೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಹೇಳ್ತಿನಿ ಅವ್ರು ಮಾತ್ರ ನನ್ನ ಮನದಾಳದಲ್ಲಿ ಹುದುಗಿರುವಂತಹ ಒಬ್ಬ ಅತ್ಯುತ್ತಮ ವ್ಯಕ್ತಿ ಅಂತ ಹೇಳ್ಬೌದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಿಜಕ್ಕು ಒಬ್ಬ ಅದ್ಬುತವಾದ ವಿಜ್ಞಾನಿ ಇವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಮತ್ತು ಹೇಳಲಿಕ್ಕೆ ಯಾವುದೇ ತರಹದ ಯಾವುದೇ ತರಹದ ಸಂಕೋಚನು ನನಗಿಲ್ಲ ಯಾಕಂದರೆ ಒಬ್ಬ ಅತ್ಯುತ್ತಮ ವಿಜ್ಞಾನಿ ಆದ್ರೂ ರಾಷ್ಟ್ರಪತಿ ಆದ್ರೂ ನ ಲಿಪಿಗಳ ಕಂಡಿಡಿದರು ಮತ್ತು ಅದಾದಮೇಲೆ ತುಂಬ ಇವರು ಸರಳ ಜೀವನವನ್ನು ನಡೆಸಿದ್ರು ಯಾವುದೇ ರೀತಿಯಾದಂಥ ಆಡಂಬರ ಜೀವನವನ್ನು ನಡೆಸ್ಲಿಲ್ಲ ಸರಳ ಜೀವನದಿಂದಲೇ ಎಲ್ಲವನ್ನೂ ಸಾಧಿಸಬಲ್ಲರು ಆಮೇಲೆ ಬಲ್ಪನ್ನು ಕಂಡಿಡ್ದಂಥ ಬಲ್ಪನ್ನ ಕಂಡಿಡ್ದಂಥ ವ್ಯಕ್ತಿ ಎಡಿಸನ್ ಆಗಿರ್ಬೌದು ಎಡಿಸನ್ ಅಂತಕ್ಕಂಥವ್ನು ತುಂಬ ಕಷ್ಟಪಟ್ಟೆ ಬಂದು ಬಲ್ಬನ್ನು ಕಂಡು ಹಿಡಿದ ರೈಲ್ವೆ ಸ್ಟೇಷನ್ಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರ್ತಕ್ಕಂಥ ತಂತಿಗಳನ್ನ ತಗೊಂಡು ಅದಕ್ಕೇ ತುಂಬ ಶ್ರಮ ಪಟ್ಟರು ವಿಜ್ಞಾನಿ ಆಗಬೇಕಂದ್ರೆ ಸಾಮಾನ್ಯವಾದಂಥ ಕೆಲಸಯೇನಲ್ಲ ಅದಕ್ಕೆ ತುಂಬಾ ಶ್ರಮ ಪಡಬೇಕು ಅಂತಾರೆ ಶ್ರಮಪಟ್ಟು ಬಲ್ಪ್ಗಳನ್ನಾಗಿರ್ಬೌದು ಫ್ಯಾನ್ಗಳನ್ನು ನೋಡೋ ಟಿ ವಿಗಳು ಇವತ್ತು ನಾವು ಇಷ್ಟೆಲ್ಲ ಸುರಕ್ಷಿತವಾಗಿ ಇಷ್ಟು ಐಫೈ ಜೀವನ ನಡೆಸ್ತಾ ಇದೀವಂದ್ರೆ ಅದಕ್ಕೆ ಕಾರಣ ವಿಜ್ಞಾನಿಗಳಂತ ಹೇಳ್ಬೌದು ಆಗಿನ ಕಾಲ್ದಲ್ಲಿ ಕರೆಂಟಿಲ್ಲ ಆದರೆ ಲೈಟು ಮುಂಬತ್ತಿಗಳೆಲ್ಲ ಹಾಕೊಂಡು ಎಷ್ಟು ಕಷ್ಟಪಟ್ಟಿದಾರೆ ಇವತ್ತು ಎ ಸಿ ಕಾರ್ಗಳಲ್ಲಿ ಬೆಂಜ್ ಕಾರ್ಗಳಲ್ಲಿ ತಿರುಗ್ತಾಯಿದೀವಿ ಅಂತಂದರೆ ಅದಕ್ಕೆ ವಿಜ್ಞಾನಿಗಳೇ ಕಾರಣ ವಿಜ್ಞಾನಿಗಳ್ ಕಂಡಿಡ್ದಿರ್ತಕ್ಕಂಥ ಉಪಕರಣಗಳೇ ಕಾರಣ ವಿಜ್ಞಾನಿಗಳು ಉಪಕರಣವನ್ನು ಕಂಡಿದಿಲ್ಲ ಅಂತಂದಿದ್ರೆ ನಮಗೆ ತುಂಬ ಕಷ್ಟ ಆಗ್ತಿತ್ತು ಓಡಾಡಲಿಕ್ಕೆ ಆಗಿರ್ಬೌದು ವೆಹಿಕಲ್ಸ್ ಇಲ್ಲಾಂತಂದರೆ ನಮ್ಮ ದೇಶ ಮುಂದ್ವರಿದ ದೇಶ ಆಗಲಿಕ್ಕೆ ಸಾಧ್ಯ ಆಗ್ತಾಯಿರಲಿಲ್ಲ ಇನ್ನು ಮುಂದುವರಿಯುತ್ತಿರುವ ದೇಶ ಆಗ್ತಾಯಿತ್ತು ವಿನಃ ಈಗಲು ಮುಂದುವರಿಯುತ್ತಿರುವ ದೇಶ ಆಗಿದೆ ವರಿತಾನೆ ಇದೆ ಬಟ್ ಹಿಂದುಳಿದ ದೇಶ ಆಗ್ಬಿಡ್ತಿತ್ತು ವಿಜ್ಞಾನಿಗಳು ಇಲ್ಲಾಂತಂದರೆ ನಾವು ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗ್ತಾ ಇಲ್ಲ ತುಂಬ ವಿಜ್ಞಾನಿಗಳ ಅವಶ್ಯಕತೆ ತುಂಬಾ ಇದೆ ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನ ದಿನ ಬೆಳಕಿನ ಚದುರುವಿಕೆ ಫೆಬ್ರವರಿ ಇಪ್ಪತ್ತೆಂಟು ಆವತ್ತಿನ ದಿನ ವಿಜ್ಞಾನ ದಿನ ಅಂತ ಮಾಡ್ತಾರೆ ಆಥರ ಮಕ್ಕಳಲ್ಲಿ ಅವೆರ್ನಸ್ ಮೂಡಿಸೋದ್ರಿಂದ ಇನ್ನು ಇನ್ನು ವಿಜ್ಞಾನಿ ಅತಿ ಹೆಚ್ಚಾದ ವಿಜ್ಞಾನಿಗಳು ಬೆಳಿತಾರೆ ಬೆಳವಣಿಗೆಗೆ ಅದು ಒಂದು ಸಹಾಯಕ ಆಗುತ್ತೆ ವಿಜ್ಞಾನಿಗಳು ಸ್ವಲ್ಪ ಇಂಪ್ರುಮೆಂಟ್ ತರ್ತಾರೆ ಇನ್ನು ವಿಜ್ಞಾನ ತುಂಬ ಮುಂದುವರಿಯುತ್ತೆ ಅದಕ್ಕೆ ಶಾಲೆಗಳಲ್ಲಿ ಈ ಥರ ಫಂಕ್ಷನ್ಗಳು ಮಾಡೊದು ತುಂಬಾ ಒಳ್ಳೇದು